ಈಗ ನೀವು ಕೊಷನ್ ಕೇಳೀರಲ್ಲ ಅದು ಬಂದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡ್ದಾಗ ಎತ್ತಿದ ಕೈ ಯಾಕಂದ್ರಪ್ಪ ಎಲ್ಲಿ ನೋಡ್ತಿ ಅಲ್ಲಿ ರೋಡ ಗುಂಡಿ ತಗ್ಗು ಆಮ್ಯಾಲ ಫ್ಲೈಓವರ್ ಮಾಡಕತ್ತಾರೆ ಸಿಕ್ಕಾಪಟ್ಟೆ ತಲೆ ನೋವಾಗ್ಬಿಟ್ಟಿದೆ ಟ್ರಾಫಿಕ್ ಜಾಮ್ ಒಂದು ಅದ್ರೊಳಗೆ ಏನಿಲ್ಲಾಂದ್ರು ಈಗ ಹುಬ್ಬಳ್ಳಿ ಹೋಗಿ ಬೆಂಗ್ಳೂರು ಆದಂಗೆ ಆಗ್ಬಿಟ್ಟೈತಿ ಯಾಕಂದ್ರೆ ಸಿಕ್ಕಾಪಟ್ಟೆ ಗಾಡಿ ಸಿಕ್ಕಾಪಟ್ಟೆ ಟೂ ವೀಲರೂ ಆಟೋ ಗೂಡ್ಸು ಗೂಡ್ಸ್ ಗಾಡಿಗಳ ಆಮೇಲೆ ಅವು ಅಲ್ಲಿ ಇಲ್ಲಿ ಫುಟ್ಪಾತು ದೊಡ್ಡ ದೊಡ್ಡವು ಮಾಡಿ ಹೀಗೆಲ್ಲ ರೋಡ್ ಸಣ್ಣದು ಮಾಡಿ ಎಲ್ಲದೂ ತಗ್ಗು ಗುಂಡಿಗಳು ಮಾಡಿ ಹಾಗೆಲ್ಲ ಅದು ರೋಡೆಲ್ಲ ಸ್ ಬರೋಬ್ಬರಿ ಇಲ್ಲದಂಗೆ ಆಗ್ಬಿಟ್ಟೈತಿ ಆಮ್ಯಾಲೆ ಈಗ ಬಸ್ಸು ಯಾವಾಗ ಬೇಕಾದಾಗ ಬರ್ತವೋ ಯಾವಾಗ ಬೇಕಾದಾಗ ಹೋಕ್ಕವು ಅಂದ್ರೆ ನಮ್ಮ ಟೈಮಿಗೆ ಯಾವಾಗಿಲ್ಲ ನಮ್ಮ ಟೈಮ್ನ ಅಂದ್ರೆ ನಮ್ಮ ನಮ್ಮ ಸಮಯಕ್ಕೆ ಬೇಕಾದಾಗ ಬರೋಲ್ಲ ಬೇಡಾದಾಗ ಮುದ್ದಾಂ ಇರ್ತವೆ ಹಿಂಗಂದ್ರೆ ಹೀಗಾಗಿ ಅವು ಸಾರಿಗೆ ಸಮಸ್ಯೆ ಎದುರ್ಸೇವಿ ಬಟ್ಟ ನಾವು ನೋಡಿದ ಪ್ರಕಾರ ಸಿಕ್ಕಾಪಟ್ಟೆ ಅಂದ್ರೆ ಇಲ್ಲಿ ಹುಬ್ಬಳ್ಳಿ ಧಾರ್ವಾಡ್ದಾಗ ಹೆಂಗಂದ್ರೆ ಈಗ ಎಲ್ಲ ರಾಜಕೀಯದಾಗೆ ಕುಳ್ತಿಟ್ಟೈತಿ ಈಗ ಇನ್ನೊಬ್ರ ಹೆಸ್ರಲ್ಲೇ ರೋಡ್ ಮಾಡ್ತೇನೆ ಅನ್ನೋರು ಅದಲ್ಲ ಅದಾಗಿಲ್ಲ ಕರೆಕ್ಟಾಗಿಲ್ಲ ಅನ್ನೋರು ಮತ್ತೊಬ್ಬರು ರೋಡ್ ಮಾಡೋದು ರೋಡು ಮಾಡೋದು ಹೋಗಲಿ ಅದು ತೆಗ್ದ್ ತೆಗ್ದು ಹಂಗೆ ಕೈ ಬಿಟ್ಟು ಹೋಗ್ಬಿಡ್ತಾರೆ ಕಡೇಗ್ ನಾವೇ ಲಾಸ್ಟ್ ಅದನ್ನು ಮುಚ್ಚೋ ಪರಿಸ್ಥಿತಿ ಬರ್ತೈತೆ ಅದು ಹೀಗೆಲ್ಲ ಆಗಿವೆ ಈಗು ನಡಿತಾವೆ ಬಟ್ಟ ಈಗ ನಡ್ಯಕತ್ತಿವೆ ಆಲ್ಮೋಸ್ಟ್ ಆಲ್ ಈಗ ನಮ್ಮ ಓಣ್ಯಾಗೆ ನಮ್ಮ ಓಣ್ಯಗೆ ಈಗ ಏನು ಏನಿಲ್ಲಾಂದ್ರೂ ಮಿನಿಮಮ್ಮ ಹತ್ತು ವರ್ಷಾತು ನಮ್ಮದು ರೋಡ್ ಮಾಡ್ಲಾರ್ದೆ ಇನ್ನೂ ಹೇಗೈತಪ್ಪ ಅಂದ್ರೆ ಅದು ಅದು ಆ್ಯಂಬುಲೆನ್ಸ ಗಾಡಿ ಬಂದ್ರೆ ಆ್ಯಂಬುಲೆನ್ಸ್ ನಮ್ಮ ನಮ್ಮ ಓಣ್ಯಾಗೆ ಬಂದ್ರೆ ಸತ್ತೋಬೇಕ್ ಅವ ಆ ನಮ್ನೆ ಐತೆ ರೋಡದು ಹಿಂಗೆಲ್ಲ ಇದಾವೆ ಅವು ಸಮಸ್ಯೆನೂ ಭಾಳ ಐತಿ ಹೀಗಾಗಿ ಪ್ರೊಬ್ಲಮ್ ಬಂದಿರೋದು ಸಮಸ್ಯೆಯೇ ಹಿಂಗೆ ಆಮೇಲೆ ಈಗ ಆಲ್ಮೋಸ್ ಖರೇ ಹೇಳ್ಬೇಕಂದ್ರೆ ಇದು ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಅಂತಾರೆ ಸ್ಮಾರ್ಟ್ ಸಿಟಿ ಆಗಕತ್ತಿತ್ತೋ ಇದು ಏನು ಕೆಟ್ಟ ಸಿಟಿ ಆಗುತ್ತಿತೋ ಗೊತ್ತಿಲ್ಲ ಎಲ್ಲಿ ನೋಡ್ತೀರಿ ಅಲ್ಲಿ ತಗ್ಗು ಗುಂಡಿ ಎಲ್ಲಿ ನೋಡ್ತೀರಿ ಅಲ್ಲಿ ಟ್ರಾಫಿಕ್ ಜಾಮು ಸಿಕ್ಕಾಪಟ್ಟೆ ಅಡ್ಡಾಡ್ತವೆ ಗ್ ಹೊರ್ಗಿನ ಗಾಡಿ ಬರ್ತವೆ ಒಳ್ಗಿನ ಗಾಡಿ ಹೊಡಿ ಒಳ್ಗಿನ ಗಾಡಿ ಹೊರಗೆ ಹೋಕ್ಕವು ಅವ್ಕೊಂದು ಏನಾರೂ ವ್ಯವಸ್ಥೆ ಮಾಡ್ಬೇಕು ಈಗ ರಿಂಗ್ ರೋಡಂತ ಮಾಡ್ಯಾರೆ ಎದಕ್ಕೆ ಮಾಡ್ಯಾರೆ ಅವು ಹೊರ್ಗಿನ ಗಾಡಿ ಹೊರಗೆ ಹೋಗ್ಲಿ ಅನ್ನಕ್ಕೆ ಏನಿಲ್ಲ ಎಲ್ಲನೂ ಇಲ್ಲೇ ಸಿಟಿ ಒಳಗೆ ಸುತ್ತಾಡ್ಸಿ ಆಮ್ಯಾಲ ಅವನ್ನ ರೋದ ರೋಡ್ ಅನ್ನೋದು ಹದ್ಗೆಟ್ಟು ಹೋಗಿಬಿಟ್ಟೈತಿ ಧೂಳಂತು ಸಿಕ್ಕಾಪಟ್ಟೆ ಏನಿಲ್ಲಾಂದ್ರುನು ದಿನಾ ಒಬ್ಬ ಮನುಷ್ಯ ಮಾಸ್ಕ್ ಹಾಕ್ಕೊಂಡ್ನ ಅಂದ್ರೆ ಆ ಮಾಸ್ಕಿಗೂ ಆ ಮಾಸ್ಕಿಗೂ ಧೂಳು ಮೆತ್ತಿರ್ತೈತಿ ಆ ನಮ್ನೆ ಧೂಳು ಬಸ್ಸಿನಿಂದ ಹೋದ್ರಂತೂ ಸಿಕ್ಕಾಪಟ್ಟೆ ಧೂಳು ಈಗ ರೋಡಂತೂ ರೋಡಂತೂ ಮಾಡಕತ್ಯಾರೆ ಅದೂ ಅರ್ಧಂಬರ್ದ ಮಾಡ್ತಾರೆ ಅರ್ಧಂಬರ್ದ ಬಿಡ್ತಾರೆ ಅವನ್ನ ಏನೋ ಇಂಥ ಪರಿಸ್ಥಿತಿ ಎದುರ್ಸ್ತೇವ್ ನಾವು ಆದರೂ ಹೇಳಕ್ಕೆ ಬರೋಂಗಿಲ್ಲ ಈ ಇನ್ನು ಈಗಿನ ಜನ್ರೇಷನ್ಗೆ ಮತ್ತೆ ಏನಾರೂ ಬದಲಾಗ್ಬೌದು ಅನ್ನೋ ನನ್ಗೆ ಅಭಿಪ್ರಾಯ ಬಂದೈತಿ ಈಗ ಹೇಳಬೇಕಂದ್ರೆ ನಾನು ನೋಡಿದ ಹಾಗೆ ನೋಡ್ದಂಗೆ ಆಲ್ಮೋಸ್ಟ್ ಆಲ ರಸ್ತೆನಾಗೆ ಭಾಳ ಕೆಟ್ಟೋಗ್ಯಾವು ಯಾಕೆ ಹೇಳ್ಬೇಕಂದ್ರೆ ಅದೇ ಹೇಳಿದೆನಲ್ಲ ಉದಾಹರಣೆ ಕೊಟ್ಟು ಹೇಳಿದೆ ಆ್ಯಂಬ್ಯುಲೆನ್ಸ್ ಬಂದ್ರೆ ನಿಮಗೆ ನಮ್ಮ ಒಂದೊಂದು ಏರ್ಯಾದಾಗೆ ಬಂದರೆ ಆ್ಯಂಬ್ಯುಲೆನ್ಸ ಸತ್ತೇ ಹೋಗಿರ್ಬೇಕು ಮನುಷ್ಯ ಇಲ್ಲಾಂದ್ರೆ ಒಬ್ರು ಯಾರಾರ ಬಸುರಿ ಹೆಣ್ಮಗ್ಳಿದ್ಲಂದ್ರೆ ಆಕೇದ್ ಅಲ್ಲೇ ಡಿಲೆವರಿ ಆಗ್ಬಿಟ್ತದ್ ಮತ್ತು ಅದು ಅಂಥ ಏರ್ಯಾದಾಗ ಕರ್ಕೊಂಡು ಹೋದ್ರೆ ಈಗ ಒಂದೊಂದು ಕಡೆಯೂ ಆಗ್ಯಾವೆ ಒಂದೊಂದು ಕಡೆ ಚೊಲೋ ರೋಡ್ ಮಾಡ್ಯಾರೆ ಒಂದೊಂದು ಕಡೆ ಕೆಟ್ಟ ರೋಡ್ ಮಾಡ್ರಾ ಆಮ್ಯಾಲ್ ಒಂದೊಂದು ಕಡೆ ಬಸ್ ಕರೆಕ್ಟಿಲ್ಲ ಒಂದೊಂದು ಕಡೆ ಬಸ್ ಕರೆಕ್ಟಿದ್ರು ಜನ ಟೈಮ್ ಟು ಟೈಮ್ ಹೋಗೋದಿಲ್ಲ ಹೀಗಾಗಿ ಅವಂತಲ್ಲ ಎದುರ್ಸ್ತೇವಿ ಸಮ್ಮ ಸಮಸ್ಯೆಗಳನ್ನು ಎದುರಿಸ್ಬೇಕಾಗೈತಿ ಯಾವುದಕಪ್ಪ ಅಂದರೆ ಯಾವ್ದುಕ್ಕೂ ನಾವು ಶಾಣೆ ಆಗ್ಬೇಕು ನಾವು ನಾವು ಶಾಣೆಯಾದ್ರೆ ನಾವು ಮು ಇವು ಸಮಸ್ಯೆ ಬರೋದಿಲ್ಲ ಅಂತ ನನಗೆ ಅಭಿಪ್ರಾಯ ಸಾರ್ವಜನಿಕ ಅಂದ್ರೆ ಈಗ ಸೋಷಲ್ ಅಂದ್ರೆ ಸಮಾಜ ಬರ್ತೈತಿ ಸಮಾಜ್ದಾಗೆ ಎಲ್ಲರೂ ಒಗ್ಗಟ್ಟಾಗಿರ್ಬಕು ಒಗ್ಗಟ್ಟಾಗ್ ಕೂಡಿ ಅದು ಏನನ್ನೋ ಸಮಸ್ಯೆ ಬಗೆಹರ್ಸೋದು ವಿಚಾರ ಮಾಡಬೇಕು ಹಂಗೇ ಒಬ್ರೇ ಒಬ್ರೇ ಸಾಯಲಿ ಒಬ್ರೇ ಮಾಡಲಿ ಅಂದ್ರೆ ನಡ್ಯೋಂಗಿಲ್ಲ ಅದು ಒಗ್ಗಟ್ ಕೂಡಿರೆ ಅದೇ ನಾವು ಏನೇ ಮಾಡಿದ್ರು ಒಂದು ಒಳ್ಳೆಯ ಕಾರ್ಯಕ್ಕೆ ತಂದಿರ್ಬೇಕು ಅದನ್ನು ಇಷ್ಟೆಲ್ಲ ನಾವು ಸಮಸ್ಯೆ ಎಬ್ಸಿದ್ರು ಎದುರ್ಸಿದ್ರು ಅದೇ ಕುಂದು ಕೊರತೆಗಳನ್ನ ಆಲ್ಸೋಂಗಿಲ್ಲ ಜನ ಹೀಗೆಲ್ಲ ಅದನ್ನು ನಾವು ಅನ್ಭವ್ಸೀವಿ ಅನ್ಭವ್ಸಿದ್ದೇ ಹೇಳೋಹತ್ತೀನಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇಲ್ಲಿಂದ ನಾನು ಬಸ್ ಸ್ಟ್ಯಾಂಡ್ ಹೋಗ್ಬೇಕಂದ್ರ ಮಿನಿಮಮ್ ಏನಿಲ್ಲಾಂದ್ರು ಒಂದು ತಾಸು ಬೇಕು ಯಾದಕ್ಪ ಅಂದರೆ ಫ್ಲೈಓವರ್ ಮಾಡಕತ್ತಾರೆ ಒಂದು ಕಡೆಯಿಂದ ಮಾಡ್ಕೊಂತ ಬರಬೇಕು ಇಲ್ಲ ಕಂಟಿನ್ಯೂಸ್ ಒಂದೇ ಕಡೆ ಮಾಡ್ಬೇಕು ಏನಿಲ್ಲ ಒಂದು ಕಡೆ ಮಾಡ್ಯಾರೆ ಒಂದು ಕಡೆ ಬಿಟ್ಟಾರೆ ಮತ್ತೊಂದು ಕಡೆ ತಗ್ಗು ತೆಗ್ದಾರೆ ಮತ್ತೊಂದು ಕಡೆ ಮಾಡಕತ್ತಾರೆ ಅಲ್ಲಿ ಅರ್ಧ ಕೆಲಸ ನಿಂದಿಸ್ಯಾರೆ ಹೀಗೆಲ್ಲ ಆಗಿ ಅವು ಸಮಸ್ಯೆ ಭಾಳ ಆಗ್ಯಾವೆ ಅವು ಆಗಿದ್ದರಿಂದ ಮತ್ತು ಹೀಗಾಗಿ ಸಿಕ್ಕಾಪಟ್ಟೆ ಧೂಳು ಗಾಡಿ ಮತ್ತು ರಸ್ತೆಯೆಲ್ಲ ಹದ್ಗೆಟ್ಟು ಹೋಗ್ಯಾವೆ ಸಾರ್ವಜನಿಕರು ಅವು ಸಮಯ ಬಂದಾಗ ಸಾರಿಗೆ ಬರೋದಿಲ್ಲ ಇವೆಲ್ಲ ಏನು ತಿಳ್ಕೋಬೇಕ್ ಜನ ಆದರೂ ನಮ್ಮ ಜನಕ್ಕೆ ಏನೋ ಅಂತಾರಲ್ಲ ನೆನಪು ಬರವಲ್ದು ಹೋಗ್ಲಿ ಅದು ಜನಾನೇ ಸ್ವಲ್ಪ ಸಾ ಕುಂದು ಕೊರತೆ ಆಲಿಸಿದ್ರೆ ಈಗ ಒಬ್ನೆ ಯಾ ಎಷ್ಟಂತ ಮಾಡ್ಬೇಕು ಹೇಳಿರಿ ಒಬ್ಬನೇ ಎಷ್ಟಂತ ಹೋರಾಡ್ಬೇಕು ಈಗ ಅವರೂ ಸ್ವಲ್ಪ ಕೈ ಜೋಡ್ಸಿದ್ರಂದ್ರೆ ಏನಾರೂ ಒಂದು ಆಂದೋಲನ ಮಾಡಿದರೆ ಸ್ವಲ್ಪ ಇಂಪ್ರೂ ಆಕ್ಯತಿ ಅಂತಂದು ನನಗೆ ಅಭಿಪ್ರಾಯ ಈಗ ಸಾರ್ವಜನಿಕ ಕುಂದು ಕೊರ ಕೊರತೆಗಳದ್ದು ಸಿಕ್ಕಾಪಟ್ಟೆ ಇರ್ತವೆ ಅವ್ರಿಗೂ ಆಲಿಸ್ಬಕು ಈಗ ಏನು ಸಾರಿಗೆಗಳು ಅದಾರ್ಲಾ ಅವ್ರ್ಗೇ ಒಂದು ಸಪ್ರೇಟ್ಟು ದಾರಿ ಮಾಡ್ಬೇಕು ಯಾಕಂದ್ರೆ ಹಿಂಗಾದ್ರೆ ಟ್ರಾಫಿಕ್ಕಾಗೋಲ್ಲ ಟ್ರಾಫಿಕ್ಕಾಗದೇ ಇದ್ದು ಆಗಲಿಲ್ಲ ಅಂದ್ರು ಅದು ನಮ್ಗೇ ಒಳ್ಳೆಯದಲ್ಲ ಏನಪ್ಪ ಅಂದ್ರೆ ಈಗ ಮೇಯ್ನ್ ಏನಾಗ್ಬೇಕಂದ್ರ ಸಾರಿಗೆ ಮತ್ತು ರಸ್ತೆ ಅವು ಎರಡೂ ನಮಗೆ ಕರೆಕ್ಟ್ ಆದ್ವು ಅಂದ್ರೆ ಯಾವ ಪ್ರಾಬ್ಲಮ್ನೂ ಇರೋಂಗಿಲ್ಲ ಎಕ್ಟು ಆ್ಯಕ್ಚು ಸಾರಿಗೆ ಆತಂದ್ರೆ ಅವ್ರ ಪಾಡಿಗೆ ಅವ್ರ್ದೇ ಸಪ್ರೇಟ್ ದಾರಿ ಒಳಗೆ ಹೊಕ್ಕಾರೆ ಬೇರೆ ದಾರಿನೇ ಇರ್ತೈತೆ ಅವ್ರಿಗೆ ಈಗ ಸಿಟಿ ಒಳಗೆ ಅಡ್ಡಾಡಕ್ಕೆ ಟೂ ವೀಲರು ಫೋರ್ ವೀಲರು ಎಲ್ಲರ್ಗೂ ಅಡ್ಡಾಡಬೇಕಂದ್ರೆ ಅವರು ಸಪ್ರೇಟ್ ಅಡ್ಡಾಡ್ತಾರೆ ಅವ್ರ್ಗೊಂದು ಸಪ್ರೇಟ ದಾರಿನೇ ಇರ್ತೈತಿ ಹಂಗೆ ಮಾಡಿದ್ರೆ ನನಗೆ ಚೊಲೋ ಅನ್ನಿಸ್ತೈತಿ ಬಟ್ ಇವ್ರ್ಗೆ ಏನಿಲ್ಲ ಇನ್ನೂ ಹಂಗೇ ಕನ್ಸ್ಟ್ರಕ್ಷನ್ ನಡ್ಸ್ಯಾರೆ ಕೆಲಸ ಅರ್ಧಕ್ಕೇ ನಿಂದಿಸ್ಯಾರೆ ಅರ್ಧಂಬರ್ದ ಮಾಡೋದು ಅರ್ಧಂಬರ್ದ ಬಿಡುವುದು ಹೀಗಾಗಿ ಧೂಳು ಬಸ್ಸು ಸಾರಿಗೆ ಮತ್ತು ಅವೆಲ್ಲ ಪ್ರಾಬ್ಲಮ್ ಆಗ್ಬಿಡ್ತವೆ ಇಷ್ಟು ಸಮಸ್ಯೆ ನಾವು ಎದುರ್ಸ್ತೇವಿ ಆದರೂ ಇನ್ನೂ ಎದುರ್ಸಾಕತ್ತೀವಿ ಯಾವ್ದು ಅಂದ್ರೆ ಈಗೇನು ಸದ್ಯದ ಸದ್ಯಕ್ಕಿನ ಪರಿಸ್ಥಿತಿ ಏನಪ್ಪ ಅಂದ್ರೆ ಅದೇ ಹೇಳಿದೆನಲ್ಲ ಇದೇ ಪ್ರಕಾರ್ನೇ ಹೇಳ್ಬೇಕಂದ್ರೆ ನಾನು ಇಲ್ಲಿಂದ ಧಾರವಾಡ ಹೋಗ್ಬೇಕಂದ್ರ ಮಿನಿಮಮ್ ಒಂದು ತಾಸು ಬೇಕು ಹುಬ್ಬಳ್ಳಿಯಿಂದ ಧಾರ್ವಾಡಕ್ಕೆ ಹೋಗಕ್ಕೆ ಅದೇ ರೋಡ ಸ ರಸ್ತೆ ಇದನ್ನು ಮಾಡಿದಂದ್ರೆ ಸರಿ ಸರಿ ಮಾಡಿದ್ರಂದ್ರೆ ಚೊಲೋ ಆಕ್ಯೇತಿ ಎಲ್ಲರ್ಗೂ ಚೊಲೋ ಆಕ್ಯೇತಿ ಆಮ್ಯಾಲ ಸಾರ್ವಜನಿಕ್ರಿಗೆ ಯಾರಿಗೂ ತೊಂದ್ರೆಯಾಗೋದಿಲ್ಲ ಇಂಥ ನಿರ್ಲಕ್ಷ್ಯ ಕೆಲಸ ಆಗೋದಿಲ್ಲ ಅಂತಂದು ನನಗೆ ಅವ್ರ ಅಭಿಪ್ರಾಯ ಯಾವುದಕ್ಕೂ ಇಂಥ ಸಮಸ್ಯೆಗಳು ಬಂದಾಗ ಎದ್ರಿಸುದೂ ನೋಡ್ಬೇಕು ಅದು ಬಿಟ್ಟು ಅವ್ರ್ಗೆ ಹೋಗಿ ಕೇಳಿರಿ ಇವ್ರ್ಗೆ ಹೋಗಿ ಕೇಳಿರಿ ಅಂದ್ರೆ ಆಗೋಲ್ಲ ಈಗ ಅವ್ರ್ಗೆ ಕೇಳ್ಬೇಕಂದ್ರೆ ನಾವೇನು ಮಾಡೇವಿ ಇಷ್ಟು ದಿವಸ ಅಂತಂದು ಯೋಚನೆ ಮಾಡಬೇಕಾಕ್ಯತಿ ಅಲ್ಲಿ ಮಟ್ಟ ನಮ್ಮ ಏರ್ಯಾ ಸುಧಾರ್ಸೋಂಗಿಲ್ಲ